ಪೂಜೆ ಮಾಡುವಾಗ ನಾವು ಪೂಜಾ ಸ್ಥಳವನ್ನು ಶುದ್ಧಿಗೊಳಿಸಿ ಮಡಿ ನಾವು ಮಡಿಯಾಗಿ ಸ್ನಾನ ಮಾಡಿ ಮಡಿಯಿಂದ ಪೂಜಾ ಸ್ಥಳವನ್ನು ಶುದ್ಧಿಗೊಳಿಸಿ ಆ ಸ್ಥಳದಲ್ಲಿ ರಂಗೋಲಿಯನ್ನು ಬಿಟ್ಟು ಹಾಗು ಪೂಜೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಮಡಿಯಿಂದಲೇ ನಾವೇ ಎಲ್ಲ ಹೊಂದಿಸಿ ಜೋಡಿಸಿ ಪೂಜೆಯನ್ನು ಪ್ರಾರಂಭೀಸುತ್ತೇವೆ ಅದರ ಜೊತೆಗೆ ಪೂಜೆಗೆ ಯಾವುದೇ ರೀತಿಯಾದ ಧಕ್ಕೆ ಬರಬಾರದೆಂದು ಎಲ್ಲ ರೀತಿಯ ಪದಾರ್ಥಗಳನ್ನು ತಂದು ಅದನ್ನು ಪ್ರೋಕ್ಷಣೆಯ ಮೂಲಕ ಶುದ್ಧಿ ಮಾಡಿ ಅದನ್ನು ನಾವು ದೇವರ ಪೂಜೆಗೆ ಬಳಸುವಾಗ ದೇವರ ಮುಂದೆ ಇಡು ಇಟ್ಟುಕೊಳ್ಳುತ್ತೇವೆ ಜೊತೆಗೆ ಅದಕ್ಕೆ ಬೇಕಾದಂಥ ಎಲ್ಲ ಧೂಪ ದೀಪಗಳು ಎಲ್ಲನೂ ಸರಿಪಡಿಸಿಕೊಂಡು ಒಂದು ಒಳ್ಳೆಯ ರೀತಿ ಪೂಜೆ ನಡೆಯಬೇಕೆಂದು ನಾವು ಮನಸ್ಸಿನಲ್ಲಿ ಅಂದುಕೊಂಡಿರುತ್ತೇವೆ ನಾವು ಮಡಿಯಾದ ನಂತರ ಮತ್ತೆ ಯಾವುದೇ ರೀತಿಯ ಹಾಸಿಗೆ ಬೆ ಶೀಟು ಉಪಯೋಗಿಸಿದ ಪದಾರ್ಥಗಳನ್ನು ಮುಟ್ಟಬಾರದು ಅದನ್ನು ಮುಟ್ಟದೆಯೇ ನಾವು ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ನಮ್ಮ ಸಂಸ್ಕೃತಿಯ ಪ್ರಕಾರ ತುಂಬ ಮಡಿಯಿಂದ ಪೂಜೆ ಮಾಡಬೇಕು ಅದು ಉತ್ತಮವಾದ ಸಂಸ್ಕೃತಿಯ ಪದ್ಧತಿಗಳಲ್ಲಿ ಒಂದಾಗಿರುತ್ತದೆ ಈಗಿನ